ಈಗಿನ ಆಧುನಿಕ ಪ್ರಪಂಚದಲ್ಲಿ ಕರಕುಶಲ ವಸ್ತುಗಳನ್ನು ತಯಾರಿಕೆ ಮಾಡುವುದು ಕುಂಬಾರಿಕೆ ಮತ್ತು ಮರಗೆಲಸ ಮಾಡುವ ಎಲ್ಲ ಉದ್ಯೋಗಗಳು ಇದೆ ಹೆಚ್ಚು ಕಡಿಮೆ ನಮ್ಮ ಭಾರತದಲ್ಲಿ ತೊಂಬತ್ತೇಳು ಪರ್ಸೆಂಟ್ ಜನ ಐ ಟಿ ಕೆಲ್ಸಗಳನ್ನ ಮಾಡ್ತಾ ಇದ್ರೂ ಕೂಡ ಮೂರು ಪರ್ಸೆಂಟ್ ಅಷ್ಟು ಜನ ಕುಂಬಾರಿಕೆ ಮತ್ತು ಕರಕುಶಲ ವಸ್ತುಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ಚೆನ್ನರಾಯಪಟ್ಟಣದಲ್ಲಿ ಗೊಂಬೆ ಕೆಲಸ ಮಾಡುವಂಥವರು ತುಂಬ ಜನ ಸಿಕ್ತಾರೆ ಈಗ ಮೈಸೂರ ಕಡೆ ಹೋದರೆ ನಿಮಗೆ ಆನೆ ಎಲ್ಲ ಮಾಡ್ತಾರಲ್ಲ ಆನೆ ಒಂದು ಮರದ್ದು ಆನೆ ಹೇಳ್ತಾ ಇರೋದು ನಾನು ಮರದ ಆನೆ ಕೂಡ ಮಾಡ್ತಾರೆ ಇದನ್ನೆಲ್ಲ ನೋಡ್ತಾ ಹೋದರೆ ಬಹಳ ಚಂದವಾದಂತಹ ನಮ್ಮ ದೇಶದಲ್ಲಿ ಈಗಲೂ ಹಳೆಯ ಒಂದು ಪದ್ಧತಿಗಳನ್ನು ನಾವು ಅನ್ಸ್ಕರ್ಸ್ಕೊಂಡ್ ಹೋಗ್ತಾ ಇದ್ದೀವಿ ಅದರಲ್ಲೂ ಕೂಡ ಈ ಕರಕುಶಲ ವಸ್ತುಗಳನ್ನು ಬಹಳ ಯೂಸ್ ಯೂಸ್ ಮಾಡಿದ್ರೆ ಉತ್ತಮವಾಗಿರುತ್ತೆ ಈಗ ಮಡಿಕೆ ಮಡ್ಕೆಲ್ಲಿ ನೀವು ನೀರನ್ನ ಹಾಕಿ ಒಂದು ದಿನ ಇಟ್ಟರೆ ಅದರಷ್ಟು ತಂಪಾದ ನೀರು ಎಲ್ಲೂ ಇರೋದಿಲ್ಲ ಇದನ್ನು ತಯಾರಮ್ ತಯಾರು ಮಾಡೋಕ್ಕೆ ಕುಂಬಾರ ಕುಂಬಾರರು ಬೇಕು ಹೌದು ಕುಂಬಾರರು ಬೇಕು ಹಾಗೆನೇ ಈ ಉದ್ಯೋಗ ಬಹಳ ಚೆನ್ನಾಗಿದೆ ಮತ್ತು ಇದಕ್ಕೆ ಪ್ರೋತ್ಸಾಹ ಧನ ಅಂತ ಸಹಾಯ ಸರ್ಕಾರ ಕೊಡ್ತಾ ಇದೆ